ನಾನು ಒಂದು ಸಣ್ಣ ಬಿಸ್ನೆಸ್ ಅನ್ನೇ ಮಾಡ್ತೇನೆ ನನ್ನ ಅಂಗಡಿಯಲ್ಲಿ ನಾನು ಫ್ಯಾಷನ್ ನೇಬಲ್ ಬ್ರಾಂಡೆಡ್ ಮತ್ತು ಲೋಕಲ್ ಇಂಥವುಗಳನ್ನು ಬಟ್ಟೆಗಳನ್ನು ಸಹ ನಾನು ಇಡುತ್ತೇನೆ ನಮ್ಮ ಮ ಬಟ್ಟೆ ಅಂಗಡಿಯಲ್ಲಿ ಬರುವ ಗ್ರಹಾಕರು ಅವರಿಗೆ ಯಾವ ರೀತಿಯಲ್ಲಿ ಇಷ್ಟಪಡುತ್ತಾರೆ ಅಂತಹ ಬಟ್ಟೆಗಳನ್ನೇ ಅವರಿಗೆ ಸ ತೋರಿಸಿಕೊಂಡು ಅವ್ರ ಒಂದಿಗೆ ಒಳ್ಳೇ ರೀತಿಯಲ್ಲಿ ಮಾತನಾಡಿಸಿಕೊಂಡು ಅವರಿಗೆ ನಾನು ನಾನು ಸಹಕರಿಸುತ್ತೇನೆ ಅವರು ನನ್ನನ್ನು ಸಹಕರಿಸುತ್ತಾರೆ ನಾನು ಒಂದು ಬಟ್ಟೆ ತುಂಡಿಗೆ ಅಂದರೆ ಒಂದು ಮೀಟರ್ಗೆ ಆ ಆ ಬಟ್ಟೆಯ ಮೇಲೆ ಅವಲಂಬಿತವಾಗಿರುತ್ತದೆ ಅದರ ದರ ಹಾಗಾಗಿ ಜನರಿಗೆ ಅದು ಕೊಳ್ಳುವಂಥವರಿದ್ದರೆ ಅದನ್ನು ಕೊಂಡುಕೊಳ್ಳುತ್ತಾರೆ ಇಲ್ಲದಿದ್ದರೆ ಯಾವುದಾದರು ಅವರಿಗೆ ಅನುಕೂಲ ಅಂದರೆ ಅವರಿಗೆ ಅವರ ದರ ಅಂದರೆ ಅವರ ದರ ಅವರಿಗೆ ಅನುಕೂಲವಾಗುತ್ತದೆ ಅಂಥವುಗಳನ್ನೇ ಅವರು ಪಡೆದುಕೊಳ್ಳುತ್ತಾರೆ ಉದಾಹರ್ಣೆಗೆ ಹೇಳಬೇಕಂದ್ರೆ ಒಂದು ಚೂಡಿದಾರ ಅಥವಾ ಟಾಪ್ ಅವರು ಬೇಕು ಅಂತ ಹೇಳಿದರೆ ಅವರಿಗೆ ಒಂದು ಐದುನೂರು ರೂಪಾಯಿಯ ದರದಲ್ಲಿ ಬೇಕು ಅಂತ ಹೇಳಿದರೆ ಅಂಥವುಗಳು ನನ್ನಲ್ಲಿ ಇವೆ ಸಾವಿರ ರೂಪಾಯಿಯದ್ದು ಇದೆ ಟೂ ಇನ್ನೂರ ಐವತ್ತು ರೂಪಾಯಿಯ ದರದ್ದು ಟಾಪ್ಸ್ಗಳು ನಮ್ಮಲ್ಲಿ ಇವೆ ಹಾಗಾಗಿ ಅವರಿಗೆ ಯಾವ ಯಾವುದು ಅನುಕೂಲ ಅಂಥವುಗಳನ್ನು ಅವರು ಅವರ ಅವರ ಅವರಿಗೆ ಎಷ್ಟು ದರದಲ್ಲಿ ಬೇಕು ಎಂಬುದನ್ನು ಅವರು ನಿರ್ಧರಿಸಿ ತೆಗೆದುಕೊಂಡು ಹೋಗುತ್ತಾರೆ ಹೀಗೆ ನಮ್ಮ ಮತ್ತು ಗ್ರಾಹಕರ ಸಂಬಂಧ ಚೆನ್ನಾಗಿಯೇ ಇದೆ ಅಂತ ಹೇಳಲು ಬಯಸುತ್ತೇನೆ